ನಮ್ಮ ಬಾಲ್ಯದಲ್ಲಿ ನಾವು ಪ್ರವಾಸಕ್ಕೆ ತೆರಳಿದ ಕೆಲವು ಸ್ಥಳಗಳು ನೆನಪಿದೆ ಆದರೆ ಅದು ಧರ್ಮಸ್ಥಳ ಮತ್ತು ಚಾಮುಂಡಿ ಬೆ ಮೈಸೂರು ಚಾಮುಂಡಿಬೆಟ್ಟ ಮತ್ತು ಘಾಟಿ ಸುಬ್ರಮಣ್ಯ ಮತ್ತೆ ಚಿಕ್ಕಮಗಳೂರು ಉಡುಪಿ ಮತ್ತು ಇನ್ನು ತುಂಬ ಇದೆ ಆ ದೇವ್ಸ ತುಂಬ ದೇವಸ್ಥಾನಗಳಿದೆ ನಾನು ಜಾಸ್ತಿ ದೇವ ಹೋಗಿರೋದು ಅಂದರೆ ಧರ್ಮಸ್ಥಳಕ್ಕೆ ತುಂಬ ಹೋಗಿದ್ದೀನಿ ನನಗೆ ಧರ್ಮಸ್ಥಳ ಅಂದರೆ ತುಂಬ ಇಷ್ಟ ಆದರೆ ನಾನೂ ಅಲ್ಲಿ ಅಲ್ಲಿರೊ ವಾತಾವರಣ ಮತ್ತು ಅಲ್ಲಿ ನನಗೆ ಸ್ವಿಮ್ಮಿಂಗ್ ಮಾಡಬೇಕೆಂದ್ರೆ ತುಂಬ ಇಷ್ಟ ಮತ್ತೆ ಅಲ್ಲಿಂದ ಬಂದಮೇಲೆ ಮತ್ತೆ ನಂದಿ ಬೆಟ್ಟಕ್ಕೆ ಹೋಗಿದ್ದೀನಿ ನಂದಿ ಬೆಟ್ಟ ನಾಗರಹೊಳೆ ಪಟ್ಟದಕಲ್ಲು ಇನ್ನು ತುಂಬ ಅನೇಕ ಕಡೆ ನಾನು ಹೋಗಿದ್ದೇನೆ ನನಗೆ ತುಂಬ ಅನುಭವ ಇದೆ ಅದರಲ್ಲಿ ದೇವಸ್ಥಾನಗಳಲ್ಲಿ ಸುತ್ತಾಡಿರೋದು ಆದರೆ ಇಲ್ಲಿ ಹೇಳೋದಕ್ಕೆ ತುಂಬ ಸ್ವಲ್ಪ ಕಷ್ಟ ಮತ್ತೆ ಚಿಕ್ಕಮಗಳೂರಿಗೆ ಬೋಟಿಂಗ್ಗಲ್ಲಿ ಬೋಟಿಂಗ್ ಮಾಡಿದ್ದೀನಿ ಮತ್ತೆ ಚ ಚೌಡೇಶ್ವರಿ ದೇವಸ್ಥಾನ ಇದೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಅದರಲ್ಲಿ ಬೋಟಿಂಗ್ ಹೋಗುವಾಗ ತುಂಬ ಸಂತೋಷವಾಗುತ್ತೆ